ನನ್ನ ನೆಚ್ಚಿನ ಸೀಝನ್ ಅಂದರೆ ನನಗೆ ಬೇಸಿಗೆಗಾಲ ಯಾಕಂದರೆ ಬೇಸಿಗೆಗಾಲದಲ್ಲಿ ನಮಗೆ ರಜೆ ಇರುವುದರಿಂದ ನಾವು ರಜೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಕರೆದುಕೊಂಡು ಹೋಗಿ ನಾವು ಊರಿಗೆ ಹೋಗುತ್ತೇವೆ ಆ ಊರಿನಲ್ಲಿ ನಮಗೆ ಇಷ್ಟವಾದ ಅಕ್ಕಪಕ್ಕದಲ್ಲಿ ಎಲ್ಲ ನಮಗೆ ಇಷ್ಟವಾದ ಹಣ್ಣಿನ ಗಿಡಗಳಿವೆ ಅಲ್ಲಿ ಆ ಹಣ್ಣಿನ ಗಿಡಗಳಲ್ಲಿ ನನಗೆ ಮಾವಿನಹಣ್ಣು ಅಂದರೆ ತುಂಬಾ ಇಷ್ಟ ಆ ಸಮಯದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಮನೆಯ ಹಲವಾರು ಬಗೆಯ ಹಲವಾರು ಜಾತಿಯ ಮಾವಿನಹಣ್ಣುಗಳನ್ನು ನಾವು ತಿನ್ನಬಹುದು ಮತ್ತು ಹಲಸಿನ ಹಣ್ಣುಗಳಿವೆ ಹಲಸಿನ ಬೇರೆ ಬೇರೆ ಜಾತಿಯ ಹಲಸಿನಹಣ್ಣುಗಳನ್ನು ತಿನ್ನಬಹುದು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೆ ಈ ಈ ಮರಗಳ ಪರಿಚಯವನ್ನು ಮಾಡಿ ಕೊಡಬಹುದು ಮತ್ತು ಇಂಥಿಂಥ ಹಣ್ಣುಗಳು ಈ ಈ ಸ್ ಸೀಝನ್ನಿಗೆ ಆಗುತ್ತದೆ ಎಂದು ಹೇಳಿಕೊಂಡು ಅವರಿಗೆ ಮನವರಿಕೆ ಮಾಡಿ ಕೊಡಬಹುದು ಮತ್ತು ಆ ಸ್ ಸಮಯದಲ್ಲಿ ತಿಂದು ನಮಗೆ ಬೇಕಾದ ಅದರಿಂದ ಪದಾರ್ಥಗಳನ್ನು ಮಾಡಿ ತಿಂದು ಸಂತೋಷದಿಂದ ಕಾಲಹರಣವನ್ನು ಮಾಡಬಹುದು ಮತ್ತು ನಮಗೆ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ ಈ ಬೇಸಿಗೆ ಕಾಲದಲ್ಲಿ ನಾವು ತಂಪಾದ ಗಾಳಿಯ ಸಲುವಾಗಿ ಓ ಮನೆಯಿಂದ ಹಿತ್ತಲಿನಲ್ಲೇ ಇರುವುದರಿಂದ ಅದು ಒಂದು ರೀತಿಯ ಸಂತೋಷವನ್ನು ನೀಡುತ್ತದೆ ಹಣ್ಣುಗಳನ್ನು ನೋಡುತ್ತಾ ಗಿಡಗಳನ್ನು ನೋಡುತ್ತಾ ತಿನ್ನುತ್ತಾ ಮಕ್ಕಳ ಜೊತೆ ಕಾಲಹರಣ ಮಾಡುತ್ತಾ ಅಷ್ಟೇ ಅಲ್ಲದೆ ಈ ಬೇಸಿಗೆಗಾಲದಲ್ಲಿ ಹಣ್ಣುಗಳನ್ನು ಬಿಡುವುದರಿಂದ ಹಕ್ಕಿಗಳು ಪಕ್ಷಿಗಳು ಸಹ ವಿವಿಧ ರೀತಿಯದು ಬರುತ್ತವೆ ಅವುಗಳ ಚಂದ ಅಂದವನ್ನು ನೋಡುತ್ತಾ ನಮಗೆ ಮನಸ್ಸಿಗೂ ಖುಷಿಯನ್ನು ಸಿಗುತ್ತದೆ ಹೀಗೇ ನಾವು ಅದನ್ನೆಲ್ಲ ನೋಡಿ ಮನಸ್ಸಿಗೆ ಖುಷಿ ಪಡಬಹುದು ಅದಕ್ಕಾಗಿ ನನಗೆ ಬೇಸಿಗೆಗಾಲ ಅಂದರೆ ತುಂಬಾ ಇಷ್ಟ ಆಗುತ್ತದೆ ಮತ್ತು ನಮ್ಮ ಅಮ್ಮಂದಿರು ಗೆಳತಿಯರು ಎಲ್ಲರೊಂದಿಗೆ ಸೇರಬಹುದು ಒಂದು ರೀತಿಯ ಮಜಾ ಮಾಡಬಹುದು ಅದಕ್ಕಾಗಿ ನನಗೆ ಈ ಸೀಝನ್ ಅಂದರೆ ತುಂಬಾ ಇಷ್ಟವಾದ ಸೀಝನ್ ಅಂತ ಹೇಳ್ತೀನಿ